ಅನೇಕ ವರ್ಷಗಳಲ್ಲಿ ಕೃಷಿ ಯಾವ ಥರ ಬದಲಾವಣೆಯಾಗಿದೆ ಬದಲಾವಣೆಗಳಿಗೆ ಒಳಗಾಗಿದೆ ಸಾಂಪ್ರದಾಯಕ ಕೃಷಿ ಪದ್ದತಿಯು ಪದ್ಧತಿ ಹಿ ಹೇಗಿತ್ತು ನಾವು ಹಳೆಯ ಕೃಷಿ ಬಗ್ಗೆ ಹೇಳಬೇಕೆಂದರೆ ಹಳೆಯ ಹಳೆಯಕಾಲದಲ್ಲಿರುವ ಕೃಷಿಯು ಬಹಳ ಉತ್ತಮ ಆ ಆಹಾರ ಪದ್ದು ಆ ಆ ವರು ಆ ಹಳೆಯ ಕಾಲದಲ್ಲಿರುವ ಕೃಷಿಯು ಮ ನಮಗೆ ಬಹಳ ಉತ್ತಮ ಎನಿಸುತ್ತದೆ ಈಗಿನ ಕಾಲಕ್ಕಿಂತ ಯಾಕೆಂದ್ರೆ ಹಳೆಯ ಕಾಲದಲ್ಲಿ ನಾವು ಯಾವುದೇ ತ ಯಾವುದೇ ಥರನಾದರು ಕೆಮಿಕಲ್ಸ್ ಕೆಮಿಕಲ್ಸ್ ಗೊಬ್ಬರಗಳನ್ನು ಯೂಸ್ ಮಾಡ್ತಾಯಿರಲಿಲ್ಲ ನಾವು ಈ ಈ ಆ ಕಾ ಆ ಕಾಲದಲ್ಲಿ ಏನೇ ಇದ್ದರು ಸಗಣಿ ಗೊಬ್ಬರ ಹಾಗೂ ಕೋಳಿ ಸಾಕಾಣಿಕೆಯಿಂದ ಮಾಡಿರುವ ಗೊಬ್ಬರಗಳನ್ನು ಈ ಥರನವಾದ ಗೊಬ್ಬರಗಳನ್ನು ಯೂಸ್ ಮಾಡ್ತಿದ್ವಿ ನಾವು ಈ ಥರ ಈ ಈ ಈಗಿನ ಈಗಿನ ಪ್ರಕಾರ ನಾವು ಕೆಮಿಕಲ್ಸ್ ಬರೀ ಈಗೆಲ್ಲ ಕೆಮಿಕಲ್ಸ್ ಗೊಬ್ಬರಗಳನ್ನೇ ಹಾಕ್ತಾಯಿದ್ದೀವಿ ಹಾಗಾಗಿ ಹಿಂದಿನ ಕೃಷಿಯು ನಮಗೆ ಉತ್ತಮ ಅನಿಸುತ್ತದೆ ಈಗೆಲ್ಲ ಗೊಬ್ಬರಗಳು ಕೆಮಿಕಲ್ಲಿನ ಕೆಮಿಕಲ್ಲಿದೆ ಕೆಮಿಕಲ್ಲಿನಿಂದ ಕೂಡಿರುತ್ತದೆ ನಮಗೆ ಅಂದರೆ ಹಳೆ ಗೊಬ್ಬರ ಒಳ್ಳೆಯದು ಈಗ ಆಕಳು ಗೊಬ್ಬರ ಸಗಣಿ ಗೊಬ್ಬರ ಹಾಗು ಕೋಳಿ ಸಾಕಾಣಿಕೆಯಿಂದ ಬರುವ ಗೊಬ್ಬರಗಳು ಅವು ಅವು ಕೃಷಿ ಮಾಡಲಿಕ್ಕೆ ನಮಗೆ ಭಾಳ ಅನುಕೂಲ ಆಗ್ತಿತ್ತು ಈಗೆಲ್ಲ ಕೆಮಿಕಲ್ಸ್ಗಳೆಲ್ಲ ಬಂದು ನಮಗೆ ಕೃಷಿಯಲ್ಲಿ ಭಾಳ ಬದಲಾವಣೆಯಾಗಿದೆ ಹಾಗೂ ಹಳೆಯ ಕಾಲದಲ್ಲಿ ರೈತರು ಏನೇ ಯೂಸ್ ಮಾಡ್ಬೇಕಂದ್ರೂ ಆಕಳ ಎತ್ತುಗಳನ್ನೇ ಎತ್ತುಗಳನ್ನು ಯೂಸ್ ಮಾಡ್ತಾಯಿದ್ದರು ಹಾಗು ಇವಾಗ ಎತ್ತುಗಳನ್ನು ಬಿಟ್ಟರೆ ಕೃಷಿಯಲ್ಲಿ ಯಾವುದೇ ಥರವಾದ ವಾಹನಗಳು ಹಾಗು ಮಷಿನುಗಳು ಹಾಗೂ ಯಾವುದೇ ಇರ್ತಿದ್ದಿಲ್ಲ ಈ ಏನೇ ಏನೇ ಇದ್ರೂ ಜನಗಳೇ ಎಷ್ಟು ಎಷ್ಟು ನಮ್ಮ ರೈ ಜನಗಳು ಹೋಗಿ ಭೂಮಿಯಲ್ಲಿ ಉಳುಮೆ ಮಾಡ್ತಾಯಿದ್ದರು ಈಗ ಏನು ಇಲ್ಲ ಜನ ಇರ್ಲಿಲಿಲ್ಲ ಅಂದರು ಒಂದು ಮಷಿನ್ ಇದ್ದರೆ ಸಾಕು ಉಳುಮೆ ಮಾಡಲಿಕ್ಕೆ ಒಂದೇ ಮಷಿನ್ನಾದರೆ ಸಾಕೀಗ ಹಂಗಾಗಿ ಅಷ್ಟೊಂದು ಬದಲಾವಣೆಗಳಾಗಿದೆ ಕೃಷಿಯಲ್ಲಿ ಹಾಗೂ ಕೃಷಿಯಲ್ಲಿ ಬದಲಾವಣೆಯಾಗಿದೆ ಉತ್ತಮ ಇಲ್ಲ ಅನ್ನೊಲ್ಲ ಬದಲಾವಣೆಗಿಂತ ನಾವು ಕೆಮಿಕಲ್ಸ್ ಗೊಬ್ಬರಗಳನ್ನು ಯೂಸ್ ಮಾಡುವುದು ನಮಗೆ ಭಾಳ ಆಹಾರ ಪದ್ದತಿಯಲ್ಲಿ ಬದಲಾವಣೆಯಾಗ್ತಾಯಿದೆ ಹಾಗೂ ಅದರಿಂದ ಕ ನಾವು ತಿನ್ನುವ ದಿನ ಪದಾರ್ಥಗಳು ಕೂಡ ಕೆಮಿಕಲ್ಲಿನಿಂದೇ ಕೂಡಿದೆ ಹಾಗು ನಮ್ಮ ನಮ್ಮ ಪ್ರಕಾರ ಹಳೆಯ ಕೃಷಿಯೇ ನಮಗೆ ಒಳ್ಳೆಯ ಉತ್ತಮ ಅನೇಕ ವರ್ಷಗಳಿಂದ ಹಿಂದಿನ ಕೃಷಿಯೇ ನಮಗೆ ಉತ್ತಮ ಅಂತಂದು ಹೇಳ್ಬೋದು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಚೆನ್ನಾಗಿದೆ ಆದರೆ ಚೆನ್ನಾಗಿದೆ ಅಂತಂದ್ರೂ ನಾವು ಅದೆಲ್ಲ ಕ್ರಿಮಿಕೀಟಗಳಿಂದ ಕೂಡಿರುವ ಪದ್ಧತಿ ಈ ಕೃಷಿ ಪದ್ಧತಿ ಅಂತ ಹೇಳ್ಬೋದು ಈಗಿನದು ನಮ್ಮ ನಮಗೆ ಈಗೆಲ್ಲ ಆವಾಗೆಲ್ಲ ರೈತರು ಬೆಳಿಬೇಕೆಂದ್ರೆ ಎತ್ತುಗಳನ್ನು ಯೂಸ್ ಮಾಡ್ತಾಯಿದ್ದರು ಇದೇ ತೆರವಾಗಿ ಎತ್ತುಗಳು ಯೂಸ್ ಮಾಡಿ ಬೆಳೆಗಳನ್ನು ಬೆಳಿತಾಯಿದ್ದರು ಈಗ ಮಾತ್ರ ನಿಮಗೆ ಅಂದರೆ ಯಾವುದೇ ಒಂದು ಬೆಳೆಗಳನ್ನು ಬೆಳಿಬೇಕೆಂದ್ರೆ ಟ್ಯಾಕ್ಟರ್ಸ್ ಟ್ಯಾಕ್ಟ್ರು ಇವೆ ಹಾಗು ಮಷಿನ್ಸ್ ಇವೆ ಎಲ್ಲ ಮಷಿನ್ನುಗಳಿದೆ ಕೃಷಿ ಕೃಷಿಯಲ್ಲಿ ನಾನಾ ತೆರನಾದ ವಿಧಗಳಲ್ಲಿ ಸೌಕ ಸೌಕರ್ಯ ಇದೆ ಈಗ ಒಂದು ಕಟಾವು ಮಾಡಬೇಕಂದ್ರೆ ಒಂದು ಒಂದು ಮಷಿನ್ನಿದ್ದರೆ ಸಾಕು ಒಬ್ಬರೇ ಜನ ಸಾಕು ಆವಾಗೆಲ್ಲ ನಮಗೆ ಒಂದು ಸಾವಿರಾರು ಜನ ಬೆ ಒಂದು ಐದು ನಮ್ಮ ಮುನ್ನೂರು ಏಳುನೂರು ಜನ ಇದ್ದರೆ ಒಂದು ಹೊಲವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು ಆದರೆ ಈಗ ಒಂದು ಇಬ್ಬರು ಮೂರು ಮಂದಿ ಇದ್ದರೆ ಸಾಕು ಹೊಲ ಹೊಲಗಳನ್ನು ಉಳುಮೆ ಮಾಡಿ ನಾವು ಒಬ್ಬರೇ ಮಾಡ್ಬೋದೀಗ ಹೊಲಗಳನ್ನು ಆವಾಗೆಲ್ಲ ಏನುಮಾಡ್ತಿದ್ರು ಹೊಲ ಎಲ್ಲರು ಕೃಷಿಯನ್ನೇ ಅವಲಂಬಿಸಿದರು ಹಿಂದಿನ ಜನ ಈಗೆಲ್ಲ ಕೃಷಿಯನ್ನು ಯಾರು ಅನುಭವ್ಸ್ತಾಯಿಲ್ಲ ಯಾವ್ದಾದ್ರು ಮನೆಯಲ್ಲಿ ಒಂದು ಒಬ್ಬರು ಇಬ್ಬರು ಬಿಟ್ಟು ಮಿಕ್ಕಿದೋರೆಲ್ಲ ತಮ್ಮ ತಮ್ಮ ಜೀವನವನ್ನು ಸಾಗಿಸ್ತಾಯಿದ್ದಾರೆ ಏನೋ ಬಿಸ್ನೆಸ್ ಮಾಡೋದು ಹಾಗೂ ಅದೇನೋ ಮನೆಯಲ್ಲಿ ಯಾರೋ ಮೂರು ಮಂದಿ ಇದ್ರು ಒಬ್ಬನು ಮಾತ್ರ ಅಷ್ಟೇ ಕೃಷಿ ಮಾಡ್ತಾಯಿದ್ದಾನೆ ಮುಂಚೆಯೆಲ್ಲ ಯಾಕೆ ಅಂದರೆ ಎಲ್ಲರು ಕೃಷಿ ಮಾಡ್ತಾಯಿದ್ದರು ಕೃಷಿಯೇ ಒಂದು ಅನೇಕ ಹಿಂದಿನ ವರ್ಷಗಳಲ್ಲಿ ಕೃಷಿಯೇ ಒಂದು ಜೀವನ ಒಂದು ಉಪಾಯ ಆಗಿತ್ತವರಿಗೆ ಈಗ ಕೃಷಿ ಕೃಷಿ ಇರಲಿಕ್ಕಂದ್ರೆ ಕೃಷಿ ಬಿಟ್ಟು ಮತ್ತು ಏನಾದ್ರೂ ಮಾಡ್ತಾಯಿದ್ದಾರೆ ಜನ ಈಗ ಹಾಗಾಗಿ ಕೃಷಿಯಲ್ಲಿ ಒಳ್ಳೆಯ ಉತ್ತಮವಾದ ಬದಲಾವಣೆಯಾಗಿದೆ ಬದಲಾವಣೆಗಿಂತ ಒಳ್ಳೆಯ ಬೆಳ್ ಬದಲಾವಣೆ ಕೃಷಿ ಸಲಕರಣೆಗಳು ಹಾಗು ಕೃಷಿ ಇದು ಪದ ಇದು ಕ್ರಿಮಿಕೀಟಗಳು ಇದು ಗೊಬ್ಬರಗಳು ನಾನಾ ತೆರನಾದ ಗೊಬ್ಬರಗಳು ಬಂದಿದೆ ಹಾಗಾಗಿ ಕೃಷಿಯಲ್ಲಿ ಎಷ್ಟೋ ಅನುಕೂಲವಾಗಿದೆ ಕೃಷಿ ಒಂದು ಸಾಂಪ್ರದಾಯಿಕ ಪದ್ಧತಿ ಕೃಷಿ ಪದ್ಧತಿಯು ಹೀಗಿತ್ತು ಅಂತ ಹೇಳಬೋದ್ರಿಂದ ಆಗಿಂದು ಕಾಲದ ಕೃಷಿ ನಮ್ಗೆ ಒಳ್ಳೆಯದು ಈಗಿನ ಕಾಲಕ್ಕಿಂತ ಅಂದರೆ ಯಾಕೆಂದರೆ ಆಗಿಂದು ಆಗಿಂದು ಜನಗಳು ಊಟ ಮಾಡಿರುವ ಕೃಷಿ ಊಟದಲ್ಲಿ ಈಗಿನ ಜನ ಆ ತೆರನಾಗಿ ಊಟ ಮಾಡಿದರೆ ಜೀವನ ಆ ಆ ತೆರನಾದ ಜಿ ಆವಾಗಿನ್ ಜನ ಕ ಊಟ ಮಾಡಿದಷ್ಟು ಜನ ಗಟ್ಟಿಯಾದ ಜನ ಈಗ ಸಿಗ್ತಾಯಿಲ್ಲ ಹಾಗಾಗಿ ಹಳೆಯ ಕೃಷಿ ಯಾರು ಮಾಡ್ತಾಯಿದ್ದರು ಹಳೆಯ ಕೃಷಿ ಮಾಡಿ ಎಷ್ಟೋ ಜನರು ಹಂಡ್ರೆಡ್ ಇಯರ್ಸ್ ಮಟ್ಟವು ಬದುಕಿದ್ದಾರೆ ಈಗಿನ ಕೃಷಿಯಲ್ಲಿ ಬೆಳೆ ಬೆಳೆಗಳನ್ನು ಬೆಳಿತಾ ಇರುವಾಗ ಕೆಮಿಕಲ್ ಕೆಮಿಕಲಿಂದ ಯಾವುದೇ ತೆರನಾದ ಜನಗಳಿಗೆ ಭಾಳ ಎಫೆಕ್ಟಾಗಿದೆ ಈಗಿನ ಕೃಷಿ ಎಲ್ಲ ಕಡೆ ಕ್ರಿಮಿಕೀಟಗಳಿಂದ ಕೂಡಿದೆ ಹಾಗಾಗಿ ಕೆಮಿಕಲ್ಸ್ ಈಗ ಈ ಥರ ಬೆಳೆ ಬೆಳೆಗಳು ಬೆಳಿಬಾರದು ಹಾಗಾಗಿ ನಮ್ಮ ನನ್ನ ಪ್ರಕಾರ ಸ ಸಗಣಿ ಗೊಬ್ಬರ ಹಾಕಿದ್ರೆ ಒಳ್ಳೆಯದು ಕೃಷಿ ಭೂಮಿಗೆ ಅಂತ್ಹೇಳ್ಬೋದು ಈ ಅನೇಕ ವರ್ಷಗಳ ಹಿಂದೆ ಕೃಷಿ ಆ ಯಾವ ತೆರನಾದ ಬದಲಾವಣೆಯಾಗಿದೆ ಅಂದರೆ ಒಳ್ಳೆಯ ಬದಲಾವಣೆಯಾಗಿದೆ ಆದರೆ ಬಲ ಬದಲಾವಣೆಗಿಂತ ನಾವು ಒಳ್ಳೆಯ ಬದಲಾವಣೆ ಅಲ್ಲ ಅನ್ನಕೆ ಬರೋದಿಲ್ಲ ನಾವು ಒಳ್ಳೆಯ ಬದಲಾವಣೆಯಾಗಿದೆ ನಂಬರ್ ಒನ್ ಬದಲಾವಣೆಯಾಗಿದೆ ಆದರೇನು ನಮ್ಮ ಆಹಾರ ಆಹಾರದಲ್ಲಿ ಮಾತ್ರ ಆ ಬೆಳೆದ ಆಹಾರಗಳನ್ನು ತಿನ್ನಲು ಮಾತ್ರ ಜನ ಜನಗಳಿಗೆ ಅದರ ನಂತರ ಭಾಳ ಎಪೆಕ್ಟಾಗಿದೆ ಹಂಗಾಗಿ ನಾವು ನನ್ನ ನನ್ನ ಪ್ರಕಾರ ಹಳೆಯ ಕೃಷಿ ಬ ಕೃಷಿಯೇ ಕೃಷಿಯೇ ಒಳ್ಳೆಯ ಒಳ್ಳೆಯದು ಹಳೆಯ ಹಳೆಯ ಜನ ಮಾಡ್ತಿದ್ರಲ್ಲಾ ಕೃಷಿ ಒಳ್ಳೆಯ ಉತ್ತಮ ಕೃಷಿ ಅಂತ್ಹೇಳ್ಬೋದು ಈಗ ಮಾಡ್ತಾಯಿರೋ ಸಾಂಪ್ರದಾಯಿಕ ಕೃಷಿ ಪದ್ದತಿಯು ನಮ್ಗೆ ಅನುಕೂ ನಮ್ಗಷ್ಟೊಂದು ಲೈಕ್ ಇಲ್ಲ ಅಂತ ಹೇಳ್ಬೋದು ಇಷ್ಟೇ